ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರಿಡ್ಜಲ್ಲಿ ಹಾಲು ಮಡಿಗಿರ್ತೀನಿ ನೀರು ಮಡಗಿರ್ತೀನಿ ಎಲ್ಲ ಮಡಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ರಾತ್ರಿ ಅಡಿಗೆಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ತೊಳೆದು ಮಾಡಿ ಎಲ್ಲಾ ಹಾಲು ಮೊಸರು ಹಾಲು ಮೊಸರು ಏನಿದೆ ತರಕಾರಿ ಬಿನಿಸು ಅವರೆಕಾಯಿ ಅದು ಇದು ಎಲ್ಲ ಕ್ಲೀನ್ ಮಾಡಿ ತೊಳೆದು ಮಡಗಿ ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನಾಷ್ಟಕ್ಕೆ ಒಲೆ ಒರ್ಸಿ ಒಲೆಯಿಂದ ಮುಂದೆ ಹೋಗಿ ನಾನು ಹಾಲು ಕಾಯಿಸಿ ಹಾಲು ಮಾಡಿಬಿಟ್ಟು ಕಾಫಿ ಮಾಡಿ ಕಾಫಿ ಕುಡಕೊಂಡು ಆಮೇಲೆ ನಾಷ್ಟಕ್ಕೆ ಚಪಾತಿ ಮಾಡ್ತೀನಿ ಫ್ರಿಡ್ಜಿಂದ ಹಸಿ ತಗೊಂಡು ಫ್ರಿಡ್ಜ್ ಹಸಿ ರೊಟ್ಟಿ ಹಾಕ್ತೀನಿ ತರಕಾರಿ ಹಾಕಿ ಪಲ್ಯ ಮಾಡ್ತೀನಿ ಪಲ್ಯ ಮಾಡಿಬಿಟ್ಟು ಊಟಕ್ಕೆ ನಾಷ್ಟಕ್ಕೆ ಮಕ್ಕಳಿಗೆಲ್ಲ ಕರೆದು ನಾಷ್ಟಕ್ ಕೊಟ್ಟು ನಾಷ್ಟ ಮಾಡಿಬಿಟ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತವೆ ಸ್ಕೂಲಿಂದ ಬಂದಾಗ ಮಧ್ಯಾಹ್ನ ಅವ್ರಿಗೆ ಊಟಕ್ಕೆ ಬೇಳೆ ಸಾರು ಅನ್ನ ಎಲ್ಲ ಮಾಡಿ ಕ್ಲೀನಾಗಿ ತೊಳೆದು ಬಳ್ದಿ ಎಲ್ಲ ಮಾಡ್ತೀನಿ ರಾತ್ರಿಗೆ ಎಲ್ಲ ಸಾಮಾನೆಲ್ಲ ಹೋಗಿ ಮಾರ್ಕೆಟ್ ಹೋಗಿ ಮಾರ್ಕೆಟಿಂದ ಎಲ್ಲ ತರಕಾರಿ ತಗೋಬಂದು ಮಡಿಕ್ಕೊಂಡು ಆಮೇಲೆ ಎಲ್ಲ ಮಾಡಿ ಮಕ್ಕಳಿಗೆ ಅಡಿಗೆ ಮಾಡಿ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಅವ್ರಿಗೆ ಊಟಕ್ಕೆ ಬಡಿಸಿ ಅವ್ರಿಗೆ ಮಕ್ಕಳಿಗೆ ಮುಖ ಕಾಲು ಕೈಯಲ್ಲ ತೊಳೆದು ಮಾಡಿ ಕ್ಲೀನ್ ಮಾಡಿ ನಾನು ಮಕ್ಕಳಿಗೆಲ್ಲ ಊಟಕ್ಕೆ ಹಾಕಿ ಬಿಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ರೆಡಿಯಾಗುತ್ತೆ ರೆಡಿ ಆದಮೇಲೆ ಮನೆ ಒರ್ಸಿ ಕ್ಲೀನ್ ಮಾಡಿ ಬಟ್ಟೆ ಒಗೆದು ಎಲ್ಲ ಮಕ್ಕಳಿಗೆಲ್ಲಾ ಸ್ಕೂಲ್ ಬಟ್ಟೆಗಳು ಇಕ್ಕಿ ಕಳಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನಕ್ಕೆ ಬೇಳೆ ಸಾರು ಅನ್ನ ಎಲ್ಲ ಮಾಡಬೇಕು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಳ್ದು ಎಲ್ಲ ಮಾಡಿ ಬೇಳೆ ಮಾಡಿ ಬಿನಿಸು ಆಲೂಗಡ್ಡೆ ಎಲ್ಲ ಹಾಕಿ ಸಾರು ಮಾಡಿಬಿಟ್ಟು ಮಕ್ಕಳಿಗೆ ಮಧ್ಯಾಹ್ನ ಬರ್ತಾರೆ ಸ್ಕೂಲಿಂದ ಊಟಕ್ಕೆ ಇಕ್ಕಬೇಕು ಇಕ್ಕಿಬಿಟ್ಟು ಟೀ ಮಾಡಿ ಆಮೇಲೆ ಮಕ್ಕಳಿಗೆ ಹಾಲು ಹಾಕಿ ಹಾಲು ಹಾರ್ಲಿಕ್ಸು ಎಲ್ಲ ಹಾಕಿ ಮಕ್ಕಳಿಗೆ ಕೊಡಬೇಕು ನಾನು ಕೊಟ್ಟುಬಿಟ್ಟು ಮ ಸಾಯಂಕಾಲ ಆಗುತ್ತೆ ಸಾಯಂಕಾಲ ಆದಮೇಲೆ ಅವರಿಗೆ ತಿರಗ ಹಾಲು ಗೀಲೆಲ್ಲ ಕೊಟ್ಟುಬಿಟ್ಟು ತಿರಗ ಸಾಯಂಕಾಲಕ್ಕೆ ಅವರೆಕಾಳು ಸಾರು ಮಾಡಿ ಮಾರ್ಕೆಟ್ಗೆ ಹೋಗಿ ಅವರೆಕಾಳು ತಂದು ಎಲ್ಲ ಎಡಿ ಮಾಡಿ ಸಾರು ಮಾಡಿ ಅವ್ರಿಗೆ ಊಟಕ್ಕೆ ಇಕ್ಕಬೇಕು ಊಟಕ್ಕೆ ಇಕ್ಕಿದಮೇಲೆ ತಿರಗ ಮಕ್ಕಳಿಗೆ ಹಾಸಿಗೆ ಹಾಕಿ ಮಲಗಸಿ ಎಲ್ಲ ಮಾಡಬೇಕು ಎಲ್ಲ ಮಾಡಬೇಕು ಆಮೇಲೆ ಬೆಳಿಗ್ಗೆ ಅವ್ರಿಗೆ ಸ್ಕೂಲಿಗೆ ಕಳಿಸಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕೂಲಿಗೆ ಕಳಿಸುವಾಗ ಫ್ರಿಡ್ಜಿಂದ ಹಸಿ ಹಿಟ್ಟು ಕಲ್ಸಿ ಮಡಗಿರ್ತೀನಿ ಪಲ್ಯಕ್ಕೆ ಬಿನಿಸ್ಸು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಮಡಗಿರ್ತೀನಿ ಎದ್ದು ಪಲ್ಯ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಚಪಾತಿ ಮಾಡಿ ಯೂನಿಫಾರ್ಮ್ ಹಾಕಿ ಮಕ್ಕಳಿಗೆಲ್ಲ ಕಳಿಸಿಬಿಟ್ಟು ಆಮೇಲೆ ನಾನು ಮಧ್ಯಾಹ್ನದ್ದು ಅಡಿಗೆ ಮಾಡದ್ದನ್ನ ರೆಡಿ ಮಾಡ್ತೀನಿ ಏನೆಂದ್ರೆ ಬೇ ಬಾತು ಏನೋ ಒಂದು ಮಾಡಿಬಿಟ್ಟು ಮಕ್ಕಳಿಗೆ ಮಡಿಗಿರ್ತೀನಿ ತಿನ್ನಿಸಿಬಿಟ್ಟು ಅವರಿಗೆ ತಿರಗ ಸ್ಕೂಲ್ ತಗೊಂಡೋಗಿ ಬಿಟ್ಬುಟ್ಟು ಮನೆಗೆ ಬಂದು ನಾನು ನಾಷ್ಟಕ್ಕೆ ಅನ್ನ ಮಾಡಿಬಿಟ್ಟು ಬೇಳೆ ಸಾರು ಮಾಡಿಬಿಟ್ಟು ಮಕ್ಕಳಿಗೆ ಅನ್ನ ಇಕ್ಕುತ್ತೀನಿ ಇಕ್ಕಿಬಿಟ್ಟು ನಾನು ಊಟ ಮಾಡಿಕೊಂಡು ಆರಾಮ್ವಾಗಿ ಇರ್ತೀನಿ